ಇಪ್ಪತ್ತೇಳು ಸಾವಿರದ ಐನೂರ ಹತ್ತೊಂಬತ್ತು ಎಂಬತ್ತೈದು ಸಾವಿರದ ಎಂಟು ನೂರ ಹದಿನೆಂಟು ಎರಡು ಲಕ್ಷ ಅರವತ್ತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೆರಡು ಐದು ಲಕ್ಷ ಅರವತ್ತ್ಮೂರು ಸಾವಿರದ ಏಳು ನೂರ ಹದಿನೆಂಟು ಎಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಆರು ನೂರ ಇಪ್ಪತ್ತೈದು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರದ ಏಳು ನೂರ ಮೂವತ್ತೆರಡು